ಇವಾಗಿನ ಕಾಲದಲ್ಲಿ ಉನ್ನತ ಶಿಕ್ಷಣ ಪಡೆದ್ರೆ ಅದಕ್ಕೊಂದು ಗೌರವ ಬೆಲೆ ಅನ್ನೋದು ಇರುತ್ತೆ ಅಂತ ನನ್ನ ಅಭಿಪ್ರಾಯ ಪ್ರಕಾರ ಹೇಳು ಹೇಳಕ್ ಇಚ್ಛೆಪಡ್ತೀನಿ ಉನ್ನತ ಶಿಕ್ಷಣದಿಂದ ಏನಾಗುತ್ತೆ ಅಂದರೆ ನಾವು ಏನೇ ಒಂದು ಮುಂದೆ ಬೇರೆ ಉನ್ನತ ಉದ್ಯೋಗಕ್ಕಾಗ್ಲಿ ಅಥವಾ ಬೇರೆ ಕೋರ್ಸ್ಗಾಗಲಿ ಹೋಗಬೇಕು ಅಂತ ಅಂದರೆ ಹೆಚ್ಚಿನ ಅಜ್ ಎಜುಕೇಷನ್ ಮಾಡಿರೋಂತಹ ಪ್ರಮಾಣ ಪತ್ರಗಳ್ನ ಕೇಳ್ತಾರೆ ಆದ್ದರಿಂದ ಉನ್ನತ ಶಿಕ್ಷಣ ಮಾಡಬೇಕು ಅದರಿಂದ ಬೇರೆ ಕಡೆ ಕೆಲ್ಸಕ್ಕೆ ಹೋಗಲಿ ನಮಗೆ ಸಂಬಳ ಅಥವಾ ಪ್ರಮೋಷನ್ಸ್ ಆಗಲಿ ಜಾಸ್ತಿ ಮಾಡ್ಲಿಕ್ಕು ಉನ್ನತ ಶಿಕ್ಷಣ ಅನುಕೂಲ ಮಾಡುತ್ತೆ ಮತ್ತು ಈ ಗೋರ್ಮೆಂಟು ಕೆಲ್ಸಗಳಿಗೇನಾದ್ರೂ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದರೂ ಸಹ ಉನ್ನತ ಹೆ ವಿದ್ಯಾಭ್ಯಾಸನ ಕೇಳುತ್ತೆ ಅದರಿಂದ ಉನ್ನತ ವಿದ್ಯಾಭ್ಯಾಸ ಮಾಡಬೇಕಾಗುತ್ತೆ ಕೆಲವ್ರು ಹಣದ ಸಮಸ್ಯೆ ಇರುವುದರಿಂದ ಕುಟುಂಬದ ಸಣ್ಣಪುಟ್ಟ ವ್ಯವ್ಹಾರಗಳ್ನ ನೋಡ್ಕೊಳ್ತಾರೆ ಆದ್ದರಿಂದ ಅದರಿಂದ ಸಾಕಷ್ಟು ಲಾಭ ಪಡ್ಕೋಬೋದು ಇದು ಓನಾಗಿ ವ್ಯವಹಾರ ಮಾಡೋವ್ರು ಶಿಕ್ಷಣದ ಅವಶ್ಯಕತೆ ಇಲ್ಲ ಅಂತ ಕೂಡ ಪ್ರತಿಬಿಂಬಿಸ್ತಾರೆ ಈಗಿನ ಕಾಲದಲ್ಲಿ ಈ ಓನ್ ಬಿ ಓನ್ ವ್ಯವಹಾರ ಮಾಡಿದ್ರೆ ಬೆಟರು ಅಂತ ನನ್ನ ಅನಿಸಿಕೆ ಅನ್ನಿಸುತ್ತೆ ಶಿಕ್ಷಣಕ್ಕೇ ಅಯ್ಯ ಉನ್ನತ ಶಿಕ್ಷಣಕ್ಕಿಂತ ಸ್ವಂತ ಬಿ ವ್ಯವಹಾರ ಮಾಡಿದರೆ ನಮಗೆ ಸಮಯ ಕೂಡ ಸೇವ್ ಮಾಡ್ಕೋಬೋದು ಅಧಿಕ ಲಾಭ ಕೂಡ ಸಂಪಾದಿಸ್ಬೋದು ಮತ್ತು ಯಾರ ಕೈ ಕೆಳಗೆ ಕೆಲಸ ಮಾಡೋವಂಥ ಅವಶ್ಯಕತೆನೂ ಸಹ ಇರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸುತ್ತಮುತ್ತ ಅಂದರೆ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ ಅವರು ಹೇಳ್ತಾ ಇರ್ತಾರೆ ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡೋದು ತುಂಬ ಕಷ್ಟ ನಾವೇ ಸ್ವಂತಕ್ಕೇನಾದ್ರೂ ಪ್ರಾರಂಭ ಮಾಡಿ ಮಾಡಿದರೆ ನಮ್ಮ ಇಚ್ಛೆಯಂತೆ ನಮ್ಮ ಸಂತೋಷದಂತೆ ನಾವು ಇರ್ಬೋದು ನಮ್ಮ ಸಂತೃಪ್ತಿಗೋಸ್ಕರ ನಾವು ಉ ಉದ್ಯೋಗ ಮಾಡ್ತೀವಿ ಮನೆ ನಿಭಾಯಿಸಕ್ಕೋಸ್ಕರ ಕಷ್ಟಪಟ್ಟು ಬೇರೆ ಕಡೆ ಉದ್ಯೋಗ ಹುಡುಕೊಂಡು ಹೋಗ್ತಾ ಇದ್ದೀವಿ ಆದರೂ ಕಡಿಮೆ ಸಂಬಳ ಸಿಗು ಸಿಗ್ತಿದೆ ಅಂದರೂ ಬೇರೆ ವಿಧಿ ಇಲ್ಲದೆ ನಾವು ಬೇರೆ ಕಡೆ ಕೆಲಸಕ್ಕೆ ಕಡಿಮೆ ಸಂಬಳ ಆದರೂ ಪರವಾಗಿಲ್ಲ ಮನೆಯವರಿಗೋಸ್ಕರ ನಮ್ಮ ಖರ್ಚು ನಾವು ನಿಭಾಯ್ಸ್ಕೊಳ್ಳೋಕೋಸ್ಕರ ಹೊರ್ಗಡೆ ದುಡಿಯಕ್ಕೆ ಹೋಗಲೇ ಬೇಕಾಗುತ್ತೆ ಆದ್ದರಿಂದ ಸ್ವಂತ ಉದ್ಯೋಗದಿಂದ ಒಳ್ಳೆದೆ ಸುತ್ತಮುತ್ತ ಉದ್ಯೋಗ ಮಾಡೋದ್ರಿಂದ ಒಳ್ಳೆಯದೇ ಆಗುತ್ತೆ ಆಗ್ತಿದೆ ಬ ಆದ್ರೂ ಕಡಿಮೆ ಸಂಬಳ ಅಂದರೆ ದೂರ ದೂರ ಹೋರಾಟ ಓಡಾಟ ಆಗಿರ್ಬೋದು ಅದ್ರ ಹೋಗಿ ಬರ್ಲಿಕ್ಕೆ ಖರ್ಚೂ ಸಹ ಇವತ್ತಿನ ಕಾಲ್ದಲ್ಲಿ ಖರ್ಚು ಕಡಿಮೆ ಆಗ್ತಾ ಇದೆ ಹೋಗಿ ಬರೋದಕ್ಕೆ ತುಂಬ ಜಾಸ್ತಿನೇ ಖರ್ಚು ಬೇಕಾದ ಬೇಕಾಗುತ್ತೆ ಅದರಿಂದನೆ ಮಾಡ್ಬೋದು ಇದ್ರ ಎಲ್ಲದೂ ಈ ಮೂರು ಹೋಲ್ಸ್ಕೊಂಡ್ರೆ ಸ್ವಂತ ಬಿಸ್ನೆಸ್ಸೇ ಅತ್ಯುತ್ತಮ ಅಂತ ನನ್ನ ಅಭಿಪ್ರಾಯ ಏಕಂದರೆ ನಮಗೆ ಸಮಯನೂ ಸ ಸ್ ಉಳಿತಾಯ ಮಾಡ್ಕೋಬೌದು ಅಧಿಕ ಲಾಭನೂ ಪಡೀಬೌದು ಮತ್ತು ನಮಗೆ ಬೇಕಾದಂಗೆ ನಾವು ವಿಶ್ರಾಂತಿನೂ ಪಡ್ಕೋಬೌದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ